ಕುಟುಂಬದಲ್ಲಿ ಈ ಪುರುಷ ಮತ್ತು ಮಹಿಳೆಯ ಪಾತ್ರ ಏನಪ್ಪ ಅಂದ್ರೆ ಇವು ಎರಡೂ ಬೇಕಿವು ಹೆಂಗೆ ಬೇಕಂತೀವಿ ಅಂದ್ರೆ ಈ ಒಂದು ತೇರಿಗೆ ಎರಡು ಗಾಲಿ ಇರ್ತಾವೆ ಆ ಎರಡೂ ಗಾಲಿ ಸಮಾನವಾಗಿ ಜಗ್ಬೇಕು ಅವು ಹಂಗೆ ಸಮಾನವಾಗಿ ಜಗ್ಗೋ ಮುಂದೆ ಒಂದು ಏನಾದರೂ ಗಾಲಿ ಹೆಚ್ಚು ಕಡಿಮೆ ಆಯ್ತು ಅಥವಾ ಅದು ಒಗ್ಗಲ್ಯಾತು ಅಂತ ಹೇಳಿದ್ರ ಅದು ತೇರು ಸರಿ ಸಾಗಲ್ಲದು ಹಂಗೆ ಈ ಸಂಸಾರ ಅನ್ನೋ ಒಂದು ರಥಕ್ಕೆ ಈ ಪುರುಷ ಮತ್ತು ಮಹಿಳೆ ಅಂದ್ರೆ ಇಲ್ಲಿ ಗಂಡ ಹೆಂಡತಿ ಅಂತ ನಾವು ಹೇಳಿದರೂನು ಅವ್ರು ಇಬ್ಬರೂ ಸಮಾನವಾಗಿ ಬೇಕಲ್ಲಿ ಇಲ್ಲಿ ನಾವು ಸಾಮಾನ್ಯವಾಗಿ ಏನು ಅಂತೀವಿ ಮಹಿಳೆ ಕಡ್ಮೆ ಅವಳು ಅವ್ಳು ಅಬಲೆ ಹಾಗೆ ಹೀಗೆ ಅಂತ ಹೇಳ್ತೀವಿ ಪುರುಷಪ್ರಧಾನ ಸಮಾಜ ಅಂದ ಮೇಲೆ ಅವ್ಳನ್ನ ಸ್ವಲ್ಪ ಕೆಳ್ಗಿಡಾಕ ನೋಡ್ತಾರೆ ಆದ್ರೆ ಯಾವ ಪುರುಷನಿಗೆ ಕಾರ್ಯಗಳು ಹೆಂಗೆ ಅದವೆ ಅಂದರೆ ಉದ್ಯೋಗಂ ಪುರುಷ ಲಕ್ಷಣಮ್ ಅಂತ ಹೇಳ್ತಾರೆ ಮಹಿಳೆ ಆದವಳು ಮನೆಯಾಗ ನೋಡ್ಕೊಳ್ತಾಳೆ ನೋಡ್ಕೋಬೇಕು ಆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಅಂತ ಅಂದರೆ ಇಲ್ಲಿ ಪುರುಷ ಆದವನು ದುಡೀಲೇಬೇಕು ಮಹಿಳೆ ಆದವ್ಳು ಮನೆ ನೋಡ್ಕೋಬೇಕು ಅಂದ್ರೆ ಆ ದುಡೀತೀರಾ ಈಗ ನಾನು ಒಂದು ಗಂಡ್ಸು ಅಂತಂದ್ರೆ ನಾನು ಹೋಗಿ ದುಡ್ಕೊಂಡ್ಬರ್ತೀನಿ ಎಂಟು ತಾಸು ಕೆಲಸ ಮಾಡ್ಕಂಬರ್ತೀನಿ ಆದ್ರೆ ಮನೆಯಾಗ ಇರತಕ್ಕಂಥ ಹೆಣ್ಮಕ್ಳು ಆಕೆ ಕೆಲಸ ಮಾಡ್ತಿರ್ತಾಳೆ ಆಕೆ ಕೆಲ್ಸಕ್ಕೆ ನಮ್ಮ ಕೆಲ್ಸಕ್ಕೆ ಹೋಲ್ಕೆ ಮಾಡಿದ್ರೆ ಅದು ಆಕೆದೇ ಜಾಸ್ತಿ ಆಗತ್ತೆ ಯಾವ್ದೇ ಪಗಾರ ತಗೊಳ್ಲಾರ್ದೇನ ಕೆಲಸ ಮಾಡ್ತಾಳೆ ನಾವು ಪಗಾರ ತಗೊಂಡು ಕೆಲಸ ಮಾಡ್ತೀವಿ ಇಷ್ಟೇ ವ್ಯತ್ಯಾಸ ಆಕೆ ಮಾಡೋದೂ ನಮ್ಮ ಸಂಸಾರಕ್ಕೆ ನಾನು ಮಾಡೋದೂ ನಮ್ಮ ಸಂಸಾರಕ್ಕ ಆದ್ರ್ ಇಲ್ಲಿ ನಾನು ದುಡೀತೀನಿ ಅನ್ನೋ ಒಂದು ಅಹಂ ಈ ಪುರುಷರಿಗೆ ಇರ್ತೈತಿ ಪುರುಷಪ್ರಧಾನ ಸಮಾಜ ಅಂತ ಏನು ಕರೀತೀವಲ್ಲ ಅದಕ್ಕೆ ಇಲ್ಲಿ ಸಮಾನವಾಗಿರತಕ್ಕಂಥ ಬದುಕನ್ನು ಸಾಗಿಸ್ಬೇಕು ಅಂದ್ರೆ ಇಲ್ಲಿ ಇಬ್ಬರೂ ಕೂಡ ಅಲ್ಲಿ ಗಂಡಾಗಲಿ ಹೆಣ್ಣಾಗ್ಲಿ ಪುರುಷ ಆಗಲಿ ಮಹಿಳೆ ಆಗಲಿ ಈ ಎರಡೂ ವ್ಯಕ್ತಿಗಳು ಈ ಸಮಾಜಕ್ಕೆ ಬಹಳ ಮುಖ್ಯ ಆಗ್ತಾರೆ ಯಾಕಂದ್ರೆ ಪುರುಷ ಇರಲಿಲ್ಲ ಅಂದ್ರೆ ಮಹಿಳೆ ಇಲ್ಲ ಮಳೆ ಈ ಮಹಿಳೆ ಇಲ್ಲ ಅಂದ್ರೆ ಪುರುಷ ಇಲ್ಲ ಇವ್ರು ಇಬ್ಬರೂ ಬೇಕು ಈಗ ಆಕೆ ಇಲ್ಲ ಅಂದ್ರೆ ನಾನು ಬದುಕ್ಬೋದು ಅವ ಇಲ್ಲ ಅಂದ್ರೆ ನಾನು ಬದುಕ್ಬೋದು ಅನ್ನೋ ಒಂದು ರೀತಿ ಹೋದ್ರ ಯಾರ ಬದುಕೂ ಶುದ್ಧ ಆಗೊಕ್ಕಾಗಲ್ಲ ಮನೆಗೆ ತಾಯಿ ಬೇಕು ಅಕ್ಕನೂ ಬೇಕು ತಂಗಿನೂ ಬೇಕು ಹೆಂಡ್ತಿನೂ ಬೇಕು ಇದರಲ್ಲಿ ಯಾರು ನಿನ್ಗೆ ಶ್ರೇಷ್ಠ ಅಂತ ಕೇಳದ್ರೆ ಆಯಾಯ ಸಂದರ್ಭಕ್ಕೆ ಅವ್ರವರೇ ಶ್ರೇಷ್ಠ ಆಗ್ತಾರೆ ಅವ್ರವರು ನಮ್ಗೆ ಬೇಕಾಗ್ತಾರೆ ಸಣ್ಣವ ಇರ್ತೀನಿ ಅವಾಗ ನೋಡ್ಕೊಳಕ್ಕೆ ತಾಯಿ ಇರ್ತಾಳೆ ಸ್ವಲ್ಪ ಬೆಳೆದೀನಿ ಅಂದ್ರೆ ನೋಡ್ಕೊಳಕ್ಕೆ ಅಕ್ಕ ಇರ್ತಾಳೆ ಆಮೇಲೆ ಮದುವೆ ಅಂತ ಆದಮೇಲೆ ಹೆಂಡ್ತಿ ಇರ್ತಾಳೆ ಎಲ್ಲರೂ ಬೇಕು ಹಂಗೆ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಯಾವುದೇ ಕಾರ್ಯಗಳಾದರೂ ಕೂಡ ಅವ್ರವ್ರ ಕಾರ್ಯ ಮಾಡಲಿ ಈಗ ಮನೆಗ ಇಬ್ರು ಗಂಡ ಹೆಂಡ್ತಿ ಇರ್ತೀವಿ ನಾವು ಹೆಂಡತಿ ಆದವ್ಳು ಕೆಲಸ ಮಾಡ್ಬೇಕು ಗಂಡ ಹೋಗಿ ದುಡ್ಕಂಡು ಬರ್ಬೇಕು ಅಂದ್ರೆ ಈತಾತ್ ಬೆಳ್ಗೆ ಎದ್ದೇಳೋದು ಎಂಟು ಗಂಟೆಗೆ ಎಂಟು ಗಂಟೆಗ್ ಎದ್ದಾತ ಅತ್ತಗೆ ಇತ್ತಾಗೆ ಅಡ್ಡಾಡಿ ಮೊಬೈಲ್ ಒಂದು ಇಷ್ಟ್ ನೋಡಿ ಟಿವಿ ಒಂದು ಇಷ್ಟ್ ನೋಡಿ ಈಗ ಟಿವಿ ನೋಡೋದು ಕಡ್ಮೆ ಈಗ ಪೇಪರ್ ಒಂದು ಇಷ್ಟ್ ನೋಡಿ ಹೋಗಾಕ ಹತ್ತು ಗಂಟೆ ಆಪೀಸಿಗೆ ಹೊಕ್ಕರಂದ್ರೆ ಆತ್ಗೆ ನೀರು ಕಾಸ್ಬೇಕು

ಮತ್ತು ಮಕ್ಳು ಮರಿ ಇದ್ರೆ ಅವಕ್ಕೂ ಬಟ್ಟೆ ಜಳಕ ಮಳಕ ಎಲ್ಲ ಮಾಡಿ ಅವ್ಕೆ ಊಟ ಮಾಡ್ಸಿ ಅವ್ಕೆ ಬುತ್ತಿ ಕಟ್ಟಿ ಅದ್ರ ಟಿಪನ್ ಬಾಕ್ಸ್ ಕಟ್ಟಿ ಸಾಲಿಗೆ ಕಳ್ಸ್ಬಕು ಬಸ್ ಬರೋದ್ರಾಗ ಸಾಲಿಗೆ ಕಳಿಸ್ಬೇಕು ಮತ್ತು ಅದಾದ್ಮೇಲೆ ಗಂಡನ್ನ ಆಯ್ತು ಇನ್ನೇನು ಆಯ್ತು ಉಸ್ ಅಂತ ಕುಂತಿರ್ತಾಳೆ ಸಮಯ ನೋಡ್ತಾಳೆ ಹತ್ತು ಗಂಟೆ ಮೇಲಾಗಿರತ್ತೆ ಹೊಟ್ಟಿಗೆ ಒಂದಿಷ್ಟ್ ತಿಂದು ಸ್ವಲ್ಪ್ ರೆಸ್ಟ್ ಮಾಡಣ್ ಅಂದರೆ ಆಗೋಲ್ಲ ಮತ್ತೆ ಅದೇ ಬಂದು ಕಸ ಮುಸ್ರೆ ಮಾಡ್ಕಂಡು ಬಟ್ಟೆ ಗಿಟ್ಟೆ ಮಾಡ್ಕಂಡು ಮಧ್ಯಾಹ್ನಕ್ಕೆ ಒಂದಿಷ್ಟು ರೆಸ್ಟ್ ಮಾಡಿ ಮತ್ತೆ ಮಕ್ಳು ಬರೋ ಹೊತ್ನಾಗ ಅವಕ್ಕೂ ಒಂದಿಷ್ಟು ಸಾಯಂಕಾಲ ಬರ್ತಾವೆ ಮನಿಗೆ ಅಂದ್ರೆ ಅವುಕ್ಕೆ ಒಂದು ಅಮ್ ಬಂದ ತಕ್ಷಣ ಅಮ್ಮ ಏನೈತಿ ತಿನ್ನಾಕ್ಕ ಅಂತಾವೆ ಅವಕ್ಕೂ ಮಾಡಿ ಕೊಡ್ಬೇಕಾಗಿ ಹಿಂಗೆ ಪ್ರತಿ ಆಕೆ ಕೆಲಸ ಭಾಳ ಚಂದ ಮಾಡ್ಕಂಡು ಹೋಕಾಳ ಪುರುಷನಾಗಿರ್ತಕ್ಕಂಥವನು ಅವ್ಳಿಗೊಂದು ಜೊತೆಯಾಗಿ ಏನು ಮನೆಯಾಗ ಇಬ್ರು ಗಂಡ ಹೆಂಡ್ತಿ ಅಂತ ಏನು ಹೇಳೀನಿ ಆಕೆ ಒಂದು ಕೆಲಸ ಮಾಡ್ತಾಳೆ ನಾನೊಂದು ಕೆಲಸ ಮಾಡ್ಬೇಕು ಆಕೆ ಬಟ್ಟೆ ತೊಳ್ದು ಕೊಟ್ಳು ನಾನು ಅದನ್ನ ಹಿಂಡಿ ಮ್ಯಾಲೆ ಹರವ್ ಬರ್ಬೇಕು ಮಕ್ಳಿಗೆ ಓಮ್ವರ್ಕ್ ಮಾಡ್ಸೋದ್ ಮಾಡ್ಬೇಕು ಅವ್ಕೆ ಸ್ನಾನ ಮಾಡಿಸೋದು ಅಡ್ಗೆ ಮಾಡ್ತಿರ್ತಾಳೆ ಹೆಣ್ಮಗಳು ಆಕೆ ಈಗ ಇವು ಇಷ್ಟು ಮಾಡ್ಬಿಟ್ರೆ ಎಲ್ಲೋ ಒಂದು ಕಡೆ ಹಗರ್ ಆಗುತ್ತೇನೋ ಅದ್ಕೆ ಈ ಸಂಸಾರ ಅನ್ನೋದಕ್ಕೆ ಹೆಂಗೆ ನಾವು ಪುರುಷ ಮಹಿಳೆ ಇಂಪಾರ್ಟೆಂಟ್ ಅಂತ ಅಂತೀವೋ ಹಂಗೆ ಅದೂ ಭಾಳ ಮುಖ್ಯ ಅಂತ ಅನ್ಸುತ್ತೆ ನನ್ಗೆ ಒಂದು ವೇಳೆ ಏ ಪುರುಷನೇ ಶ್ರೇಷ್ಠ ಮಹಿಳೆ ಕನಿಷ್ಠ ಅಂದ್ರೆ ಇಲ್ಲಿ ನಮ್ಗೆ ಏನು ಅನ್ಸುತ್ತಪ್ಪ ಅಂದ್ರೆ ಈ ಸಂಸಾರ ಅನ್ನೋದು ಅಥ್ವಾ ಈ ಸಮಾಜ ಅನ್ನೋದು ಸರಿ ದಾರಿಗೆ ಹೊಂಟಿಲ್ಲ ಅಂತ ಲೆಕ್ಕ ಹಾಕಬೇಕು ಹೊಂಟಿಲ್ಲ ಅದು ಯಾಕಂದ್ರೆ ನನ್ನಿಂದಲೇ ಅನ್ನೋ ಲೆಕ್ದಲ್ಲಿ ಪುರುಷ ಹೋದ್ರ ಮಹಿಳೆನೂ ಕೂಡ ನನ್ನಿಂದಲೇ ಅನ್ನೋ ಹೋದ್ರ ಯಾವ ಸಂಸಾರನೂ ಸರಿಯಿರುವುದಿಲ್ಲ ಯಾವ ಸಮಾಜನೂ ಸರಿಯಿರುವುದಿಲ್ಲ ಅದ್ಕೆ ಅದು ಮನೆ ಆಗಲಿ ಅಥ್ವಾ ದೇಶ ಆಗಲಿ ಯಾವುದೇ ಊರಾಗಲಿ ಸಮಾಜ ಆಗಲಿ ಅಲ್ಲಿ ಮಹಿಳೆಯರಿಗೆ ಅವಶ್ಯವಾಗಿ ನಾವು ಅವ್ರದ್ದೇ ಆಗಿರತಕ್ಕಂಥ ಕಾರ್ಯಗಳಿರ್ತವೆ ಅವ್ರದ್ದೇ ಆಗಿರತಕ್ಕಂಥ ಕರ್ತವ್ಯಗಳು ಇರ್ತಾವೆ ಮತ್ತು ಪುರುಷನಿಗೂ ಕೂಡ ಅವ್ನಿಗೆ ಆಗಿರತಕ್ಕಂಥ ಉದ್ಯೋಗ ಆಗಿರ್ಬೋದು ದುಡಿಮೆ ಆಗಿರ್ಬೋದು ಜವಾಬ್ದಾರಿಗಳಾಗಿರ್ಬೋದು ಇವೆಲ್ಲವುಗಳು ಇರ್ತಾವೆ ಅವ್ರವ್ರ ಕಾರ್ಯಗಳನ್ನು ಅವ್ರವ್ರ ನಿಭಾಯ್ಸ್ಕೊಂಡು ಹೋಬೇಕು ಹೋದಾಗ ಮಾತ್ರ ಸುದ್ದ ಆಗತ್ತೆ ಇಲ್ಲ ಅಂತಂದ್ರೆ ಅದೇನು ಹೇಳ್ತಿವಂದ್ರೆ ಅಹಮ್ಮಿಕೆ ಅನ್ನೋದು ಬಹುಶಃ ಮನುಷ್ಯನ ಜೀವನವನ್ನು ಅಥವಾ ಈ ಸಂಸಾರವನ್ನು ಸಮಾಜವನ್ನು ಎಲ್ಲೋ ಒಂದು ಕಡೆ ಹಾಳ್ ಮಾಡಕ್ಕೆ ಕಾರಣ ಆಗತ್ತೆ ಅನ್ನೋದು ಅನ್ಸ್ಬೋದು ಹಾಗಾಗಿ ಇಲ್ಲಿ ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಈ ಸಮಾಜಕ್ಕೆ ಸಮಾನವಾಗಿರತಕ್ಕಂಥ ತಮ್ಮದೇ ಆಗಿರತಕ್ಕಂಥ ಕರ್ತವ್ಯವನ್ನು ಅವ್ರು ಮಾಡಕ್ಕಬೇಕು ಮಾಡಲೇಬೇಕು ಮಾಡಿದ್ರೆ ಮಾತ್ರ ಸುದ್ದ ಆಗತ್ತೆ ಅದ್ಕೆ ಈ ಪುರುಷರ ಮತ್ತು ಮಹಿಳೆಯರ ಕಾರ್ಯಗಳು ಹಂಚಿಕೆ ಅನ್ನೋದು ಏನು ಐತಲ್ಲ ಇದು ಬಹುಶಃ ಹಂಚಿಕೆ ಅನ್ನೋದಕ್ಕಿಂತ ನಮ್ಗೆ ಏನು ಅನ್ಸುತ್ತೆ ಅಂತಂದ್ರೆ ಅದು ಅವ್ರವ್ರ ಕಾರ್ಯಗಳು ಬಹುಶಃ ಅವರಿಗೆ ಸೀಮಿತ ಅದಾವವು ಅವನ್ನ ಮಾಡ್ಬೇಕು ನಾವು ನಮ್ಮ ನಮ್ಮ ಕಾರ್ಯಗಳಿಗೆ ಏನೇನು ಅದಾವೆ ಅದು ಮಾಡ್ಬೇಕು ಈಗ ಅದ್ಕೆ ಏನೇ ಆದರೂ ಕೂಡ ಪುರುಷರು ಮತ್ತು ಮಹಿಳೆಯರಿಗೂ ಸಮಾನವಾಗಿ ಇರತಕ್ಕಂಥ ಸ್ಥಾನಮಾನಗಳು ಹಕ್ಕುಗಳು ಎಲ್ಲ ಸಂದರ್ಭಗಳಲ್ಲೂ ಅದು ಮನೆ ಇರ್ಬೋದು ಸಮಾಜ ಇರ್ಬೋದು ಮಹಿಳೆಯರಿಗೆ ಅವ್ರದ್ದೇ ಆಗಿರತಕ್ಕಂಥ ಕಾರ್ಯ ಚಟುವಟಿಕೆಗಳನ್ನು ಅವ್ರು ಮಾಡ್ಕೊಳ್ತಾರೆ ಪುರುಷನು ಕೂಡ ಅವ್ನ ಕಾರ್ಯ ಚಟುವಟಿಕೆಗಳು ಮಾಡ್ತಾನೆ ಇಲ್ಲೆಲ್ಲರೂ ಕೂಡ ಸಮಾನರಾಗಿ ಯಾವುದೇ ರೀತಿಯಾಗಿ ಇರತಕ್ಕಂಥ ಅಹಮಿಕೆ ಇಲ್ಲದೆ ಯಾವುದೇ ರೀತಿಯಾಗಿ ಇರತಕ್ಕಂಥ ಅಹಂಕಾರ ಇಲ್ಲದೆ ನಾವು ನಮ್ಮ ಸಮಾಜವನ್ನು ಕಟ್ಟೋದಕ್ಕೆ ಮಹಿಳೆ ಮತ್ತು ಪುರುಷ ಬಹಳ ಅವಶ್ಯವಾಗಿ ಬೇಕಾಗುತ್ತೆ ಈ ಪು ಮಹಿಳೆ ಮತ್ತು ಪುರುಷರಲ್ಲಿ ಯಾವುದೇ ರೀತಿಯಾಗಿ ಇರತಕ್ಕಂಥ ಭೇದ ಭಾವ ಇಲ್ಲದೆ ಸಮಾನವಾಗಿ ಸಾಗೋಣ